ಮಲಬದ್ದತೆಗೆ ನಮ್ಮ ಹಳ್ಳಿಗಳ ಕಡೆ ಒಂದು ಕೆಲ ಒಂದೊಂದೂ ಟಿಪ್ಸ್ಗಳನ್ನ ಕೊಡೋರು ಅಂದರೆ ಮನೆ ಮದ್ದುಗಳ್ನ ಹೇಳೋರು ಆ ಮನೆ ಮದ್ದುಗಳ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾಯಿದೀನಿ ಈಗ ಮೊದಲ್ನೆದಾಗಿ ಮಲಬದ್ದತೆ ಯಾಕೆ ನಮ್ಮಲ್ಲಿ ಕಾಣಿಸ್ಕೊಳುತ್ತೆ ಅಂತ ಮಲಬದ್ದತೆ ಯಾಕೆ ಕಾಣಿಸ್ಕೊಳುತ್ತೆ ಅಂದರೆ ಹೊರ್ಗಡೆ ಫುಡ್ ತಿಂದಾಗ ಡೈಜೇಶನ್ ಆಗದೇ ಇದ್ದಾಗ ಆಹಾರ್ದಲ್ಲಿ ವ್ಯತ್ಯಾಸ ಆದಾಗ ಮಾತ್ರ ಮಲಬದ್ಧತೆ ಕಾಣಿಸ್ಕೊಳುತ್ತಲ್ವಾ ಈ ಮಲಬದ್ದತೆ ಯಾವ ಥರ ತಡಿಬೇಕು ಅಂತ ಅಂದರೆ ಊಟಕ್ಕಿಂತ ಮುಂಚೆ ಬಿಸಿನೀರ್ ಕುಡಿಯೋ ಅಭ್ಯಾಸ ಊಟ ಆದಮೇಲೆ ಬಿಸಿನೀರ್ ಕುಡಿಯೊಂಥ ಅಭ್ಯಾಸಗಳ್ನ ಮಾಡೋರ್ಗೆ ಮಲಬದ್ಧತೆ ಪ್ರಾಬ್ಲಮ್ ಇರೋದೆ ಇಲ್ಲ ಮೊದಲನೇದಾಗಿ ಇವಾಗ ಸಾಮಾನ್ಯವಾಗಿ ಮಲಬದ್ಧತೆ ಕಾಣಿಸ್ಕೊಂತಯಿದೆ ನಾನು ಏನಪ್ಪ ಮಾಡಬೇಕು ಅಂತ ಅಂದಾಗ ಊಟ ಆದಮೇಲೆ ಊಟ ಆದಮೇಲೆ ಲಿಕ್ವಿಡ್ ಇರೋ ಅಂಥದ್ ಯಾವುದಾದ್ರು ಲಿಕ್ವಿಡ್ ಐಟೆಮ್ಸ್ನೇ ತುಂಬ ತಿನ್ನೊದು ನಾರಿನಂಶಗಳನ್ನ ತಿನ್ನಬೇಕು ತುಂಬ ನೀರನ್ನ ಕುಡಿಬೇಕು ಮತ್ತು ಮಲಬದ್ದತೆಗೆ ಕಾರಣವಾಗಿರೋ ಅಂಥ ಆಹಾರಗಳ್ನ ತಿಂದಾಗ ಯಾವುದಾದ್ರು ಒಂದು ಜ್ಯೂಸು ಲಿಕ್ವಿಡ್ ಐಟಮ್ದು ನಿಂಬೆಹಣ್ಣಿನ್ ಜ್ಯೂಸ್ ಆಗ್ಬೋದು ಏನಾದರು ಒಂದು ಜ್ಯೂಸ್ನ ತೊಗೊಳುದನ್ನು ರೂಢಿ ಮಾಡಿಕೋಬೇಕು ಇಲ್ಲ ಊಟ ಆದಮೇಲೆ ಒಂದು ಗ್ಲಾಸ್ ಬಿಸಿನೀರನ್ ಕುಡಿಯೋದನ್ನು ಮಾಡಿಕೊಂಡ್ರೆ ಇದು ಮಲಬದ್ಧತೆಯನ್ನು ನಮ್ಮಿಂದ ದೂರಯಿಡುತ್ತೆ ಮಲಬದ್ಧತೆ ಆಗೋ ಚಾನ್ಸಸೆ ಇರೊಲ್ಲ ಮಲಬದ್ದತೆ ಆಗ್ಬಿಟ್ಟಿದೆ ಇದ್ಕೆನಾದರೂ ರೆಮಿಡೀಸ್ ಬೇಕು ಅಂತ ಅಂದರೆ ಓಮ್ ಮನೆಮದ್ದು ಬೇಕು ಅಂತ ಅಂದರೆ ನಮ್ಮ ಅಜ್ಜಿ ಹೇಳ್ತಾಯಿದ್ದಿದ ಪ್ರಕಾರ ಹೇಳಬೇಕು ಅಂತ ಅಂದರೆ ಮಲಬದ್ಧತೆ ಆಗಿದೆ ಅಂದರೆ ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಬರುತ್ತಲ್ವಾ ಆ ಬಾಳೆಹಣ್ಣನ್ನು ಊಟ ಆದಮೇಲೆ ತಿಂದರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ನೆಕ್ಸ್ಟು ಅದೇ ಹೇಳ್ದಂಗೆ ನಿಂಬೆಹಣ್ಣಿನ್ ಜ್ಯೂಸು ಮತ್ತು ಬಿಸಿ ಹಾಲಿಗೆ ಹಸುವಿನ್ ತುಪ್ಪ ಬರುತ್ತಲ್ವಾ ಹಸುವಿನ್ ತುಪ್ಪ ಆ ತುಪ್ಪನ ಹಾಕೊಂಡು ಕುಡಿಯೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ನೆಕ್ಸ್ಟು ಖರ್ಜುರ ಖರ್ಜುರ ಇವಾಗೆಲ್ಲ ಸಾಮಾನ್ಯವಾಗಿ ಖರ್ಜುರುದ್ದೋ ಏನು ಸಿರಪ್ಗಳೆಲ್ಲ ಸಿಗುತ್ತೆ ಲಯನ್ ಡೇಟ್ ಸಿರಪು ಆ ಥರ ಎಲ್ಲ ಸಿಗುತ್ತೇ ಇಲ್ಲ ಅಂದರೆ ಖರ್ಜುರನ್ನ ಆಗುತ್ತೆ ಖರ್ಜುರ ಕೂಡ ಸೇವಿಸ್ಬೋದು ಅದನ್ನು ಬಿಟ್ಟು ಲಯನ್ ಡೇಟ್ ಸಿರಪ್ಸ್ ಎಲ್ಲ ಇರುತ್ತಲ್ಲ ಅದುನ್ನು ಹಾಲಲ್ಲಿ ಹಾಕೊಂಡು ಕುಡಿಯೋದು ಹಾಲು ಬೇಡ ಅಂದರೆ ಬಿಸಿನೀರಲ್ಲು ಕೂಡ ಹಾಕೊಂಡು ಕುಡಿಬೋದು ಈ ಥರ ಮಾಡ್ಕೊಬೋದು ನೆಕ್ಸ್ಟು ಹೇಳಬೇಕಂದ್ರೆ ಜೇನುತುಪ್ಪ ಆ ಥರ ಏನಾದರು ತಿಂದರೂ ಮಲಬದ್ಧತೆ ಕಂಟ್ರೋಲ್ ಆಗುತ್ತೆ ಇನ್ನು ಒಂದು ಜಾಸ್ತಿ ಮಟ್ಟಕ್ಕೆ ಹೇಳ್ಕೊಳೋಕ್ಕೆ ಆಗ್ತಿಲ್ಲ ಅಷ್ಟು ದಿನ ಮೂರುದಿನ ನಾಲ್ಕು ದಿನ ತನಕ ಮಲಬದ್ಧತೆಯಿಂದ ಒದ್ದಾಡ್ತಾ ಇದ್ದಿನಿ ಅಂತ ಅಂದಾಗ ಒಂದು ಪೌಡರ್ನ ಮಾಡಿ ಮನೆಲಿ ಇಟ್ಕೊಂಡು ಅದನ್ನ ಬಿಸಿನೀರಲ್ ಹಾಕೊಂಡು ಕುಡಿಯೋದರಿಂದನ್ನು ನಾವು ಮಲಬದ್ಧತೆಯನ್ನು ದೂರ ಮಾಡಿಕೋಬೋದು ಅದೇನಪ್ಪ ಅಂತ ಅಂದರೆ ಅಗ್ಸೆ ಬೀಜ ಮತ್ತು ಕಪ್ಪು ಎಳ್ಳು ಗೊತ್ತಿದೆಯಲ್ಲ ಕಪ್ಪು ಎಳ್ಳು ಅದು ಮತ್ತು ಮೆಂತ್ಯ ಈ ಮೂರನ್ನ ತೊಗೋಬೇಕಾಗುತ್ತೆ ಎಷ್ಟು ಕ್ವಾಂಟಿಟಿ ತೊಗೋಬೇಕು ಅಂದರೆ ಸಮ ಪ್ರಮಾಣದಲ್ಲೆ ತೊಗೋಬೇಕು ಮೂರನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟುಕೊಂಡು ಹುರ್ಯೊಂಗಿಲ್ಲ ಹುರಿಬಾರ್ದ್ ಅದನ್ನು ಯಾಕೆ ಅಂದರೆ ಅದರ ಹುರುದ್ರೆ ಅದರಲ್ಲಿ ನಾರಿನಂಶ ಹೊರ್ಟೋಗ್ಬಿಡುತ್ತೆ ಅದು ಏನಿದ್ರೂ ಬಿಸಿಲಲ್ಲೆ ಒಣಗಿಸ್ಬೇಕು ಬಿಸಿಲಲ್ಲೆ ಒಣಗಿಸ್ಬೇಕು ಅಂತಂದರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಏನು ಕಡ್ಡಿ ಕಸ ಎಲ್ಲ ಇರುತ್ತೆ ಅದನ್ನೆಲ್ಲ ತಕೊಂಬಿಟ್ಟು ಆ ಬಿಸಿಲಲ್ಲಿ ಒಂದು ಮೂರು ಬಿಸಿಲು ಇಲ್ಲ ಅಂದರೆ ಒಂದೆರಡು ಮೂರು ದಿನ ಒಣಗಿಸುದ್ರೆ ಆಗುತ್ತೆ ಆ ಥರ ಒಣಗಿಸ್ಬಿಟ್ಟು ಸಮ ಪ್ರಮಾಣದಲ್ಲಿ ಕಪ್ಪು ಎಳ್ಳು ಮೆಂತ್ಯ ಮತ್ತು ಇನ್ನೂ ಅಗ್ಸೆ ಬೀಜ ಮೂರುನ್ನು ತೊಗೊಂಡು ಆ ಮಿಕ್ಸಿಯಲ್ಲಿ ತುಂಬ ಚೆನ್ನಾಗ್ ಒಣಗಿರ್ಬೇಕು ಗರಿ ಗರಿಯಾಗಿರಬೇಕು ಅದುನ್ನಾಕಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಡ್ಕೊಂಡರೆ ನಮ್ಗೆ ಯಾವಗ ಈ ಥರ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆ ತಗೋಬೋದ ಆ ತಗೋಬೋದು ಅದರಿಂದನ್ನು ಒಳ್ಳೆ ರಿಸಲ್ಟ್ ಇದೆ ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಕ್ಲೀನಾಗಿ ಇರೋ ಅಂಥ ಒಂದು ಗಾಜಿನ ಬಾಕ್ಸಲ್ಲಾಕಿ ಅದನ್ನು ತುಂಬ್ಸಿ ಇಟ್ಕೊಂಡರೆ ಅದನ್ನು ಯಾವಾಗ ಬೇಕು ಅವಾಗ ನಾವು ಒಂದು ಗ್ಲಾಸ್ ಬಿಸಿನೀರಿಗ್ಗಾಕೊಂಡು ಅದನ್ನು ಕುಡಿತಾ ಬಂದರೆ ಮಲಬದ್ಧತೆ ಬರೋದೆ ಇಲ್ಲ ಮಲಬದ್ಧತೆ ಇದ್ರೂ ಎಷ್ಟು ಈಜಿಲಿ ನಮಗದು ಪ್ರಾಬ್ಲಮ್ ಸಾಲು ಆಗುತ್ತೆ ಅಂದರೆ ಹೇಳೋದಿಕ್ಕೆ ಅಸಾಧ್ಯ ಅನಿಸುತ್ತೆ ಅಷ್ಟು ಒಳ್ಳೇ ಬೆನಿಫಿಟ್ಸ್ ಇದೆ ಅದರಲ್ಲಿ ಅದಕ್ಕೆ ಈ ಓಮ್ ರೆಮಿಡಿ ನಿಮ್ಗೆ ಇಷ್ಟ ಆಗುತ್ತಂತ ಅನ್ಕೋತಿದ್ದಿನಿ ಅದು ಈ ಓಮ್ ರೆಮಿಡಿ ಅಂತು ನಿಜವಾಗ್ಲು ಬೆಸ್ಟ್ ಆ್ಯಂಡ್ ಬೆಸ್ಟ್ ಇದೆ ಯಾವುದು ಕರಿ ಎಳ್ಳು ಮೆಂತ್ಯ ಮತ್ತು ಅಗಸೆ ಬೀಜ ಮೂರುದ್ದು ಬೆನಿಫಿಟ್ ತುಂಬ ರಿಸಲ್ಟ್ ಚೆನ್ನಾಗಿದೆ